ಹಲೋ ಸರ್ ಅದೇ ಸರ್ ಏಜೆನ್ಸಿದು ಹೇಳಿದರೆ ಗೈಡ್ ಮಾಡ್ತಿವಿ ಎಷ್ಟು ಜನ ಇದೀರ ಸರ್ ಒಂದು ಸಾಕಾ ಸರ್ ಒಂದು ಒಂದು ವ್ಯಾನ್ ಸಾಕೇನು ಸರ್ ನಿಮಗೆ ಹೌದಾ ರಿಗಾರ್ಡಿಂಗ್ ನಿಮ್ಮದು ಹಿಸ್ಟಾರಿಕಲ್ ಪ್ಲೇಸ್ ಹಂಪಿ ಏನಾದರೂ ಹೋಗಬೇಕಾ ಸರ್

ಹೌದಾ ಸರ್ ನಿಮ್ಮದು ಪೇಮೆಂಟ್ ಎಷ್ಟು ಮಾಡ್ತೀರ ಸರ್ ಸರ್ ಡಿಪೆಂಡ್ ಅಲ್ಲ ಡೆಪೆಂಡ್ ಅಪಾನ್ ಸರ್ ಯಾಕಂದರೆ ನೀವು ಓಲ್ವೋ ಥರ ಕ್ಯಾಬ್ ಥರ ಅಂದ್ರೆ ಇದು ಅದೊಂಥರ ಅದೇ ಸರ್ ಹ್ಞೂ ಈಗ ನಾ ಇವಾಗ ಬಂದಿರೋದು ಬಾ ಫೋರ್ ಪ್ಲಸ್ ಒನ್ ಕಾರ್ ಫಿಫ್ತ್ ಡೇ ಹೇಳಿ ಸರ್ ನಿಮ್ಮದು

ನಮ್ಮದು ಫೋರ್ ಪ್ಲಸ್ ಒನ್ ಸರ್

ಅಲ್ಲ ಸರ್ ನಾನು ಹೇಳಿದ್ದು ಫೋರ್ ಪ್ಲಸ್ ಒನ್ ಮೆಂಬರ್ಸ್ ಸರ್ ಸಿಟ್ಟಿಂಗು ನಮ್ಮದು ಬಸ್ಸು ಹ್ಞೂ ಹಾಂ ಹಾಂ ಹೌದಾ ಅಲ್ಲ ಹಾಂ ಓಕೆ ಸರ್ ಸರ್ ಓಕೆ ಓಕೆ